ವೆಯ್ಟ್ ಲಾಸ್ ಅಂದರೆ ಹಳ್ಳಿಯಲ್ಲಿ ದಿನನಿತ್ಯವಾಗಿ ಕೆಲಸ ಮಾಡಬೇಕು ಮತ್ತು ನಾವು ಊಟ ತಿಂಡಿ ಎಲ್ಲ ಅವಾಯ್ಡ್ ಮಾಡೋದು ನಿಲ್ಲಿಸೋದು ಆ ಥರ ಎಲ್ಲ ಮಾಡಲ್ಲ ಹಳ್ಳಿಯಲ್ಲಿ ಲೈಕ್ ಸಿಟಿಯಲ್ಲಾದರೆ ಊಟ ತಿಂಡಿ ನಿಲ್ಲಿಸೋದು ಜಿಮ್ಮಿಗೋಗೋದು ಆ ಥರ ಎಲ್ಲ ಮಾಡ್ತಾರೆ ಅದು ತುಂಬ ಈವಾಗ ಹಾರ್ಮ್ಫುಲ್ಲಿ ಎಫೆಕ್ಟ್ ಆಗ್ತಾ ಇದೆ ಹಾಗಾಗಿ ಆ ಥರ ಎಲ್ಲ ಮಾಡುವುದು ಸ್ಟಾಪ್ ಮಾಡ್ಬೇಕಾಗುತ್ತದೆ ಹಳ್ಳಿಯಲ್ಲಾದರೆ ಕೆಲಸ ಮಾಡ್ತಾರೆ ಕರೆಕ್ಟ್ ಟೈಮಿಂಗ್ಸಿಗೆ ಊಟ ಮಾಡ್ತಾರೆ ಫುಡ್ ತೊಗೋತಾರೆ ಮತ್ತು ಕೆಲಸ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹೆಲ್ತ್ ಕೂಡ ಚೆನ್ನಾಗಿರತ್ತೆ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ನಾವು ಇನ್ನೂ ವೆಯ್ಟ್ ಲಾಸ್ ಆಗಬೇಕಂದ್ರೆ ಮಜ್ಜಿಗೆ ಕುಡಿಯೋದಾಗಲಿ ಅಂಬ್ಲಿಯಾಗಲಿ ಮಾಲ್ಟಾಗಲಿ ಆ ಥರದೆಲ್ಲ ಮಾಡ್ಕೊಂಡು ತಿಂತಾರೆ ಅದೇ ಹಳ್ಳಿ ಸಿಟಿ ಸೈಡಲ್ಲಾದರೆ ಅಂಗಡಿಯಿಂದ ತರಿಸಿ ರೆಡಿಮೇಡ್ ಫುಡ್ಡಾಗಲಿ ಆ ಥರದೆಲ್ಲ ತಿಂತಾರೆ ಟ್ಯಾಬ್ಲೆಟ್ಸ್ ತಿನ್ನೋದಾಗಲಿ ಆಮೇಲೆ ಹರ್ಬಲೈಫ್ ಅಂತೆ ಜೆಮ್ಸ್ ಅಂತೆ ಆ ಥರದೆಲ್ಲ ತಿಂದು ಈವಾಗ ವೆಯ್ಟ್ ಲಾಸ್ ಮಾಡೋದು ಜಿಮ್ಮಿಗೆ ಹೋಗಿ ವೆಯ್ಟ್ ಲಾಸ್ ಮಾಡೋದು ಆ ಥರ ಎಲ್ಲ ಮಾಡಿದರೆ ಹಾರ್ಮ್ಫುಲ್ಲಿ ಎಫೆಕ್ಟ್ ಅದು ಅದೇ ಹಳ್ಳಿ ಸೈಡಲ್ಲಾದ್ರೆ ಈ ಥರ ಮಜ್ಜಿಗೆ ಪಾನಕ ಅಂಬಲಿ ಮುದ್ದೆ ಚಪಾತಿ ಜೋಳದ ರೊಟ್ಟಿ ಆ ಥರದೆಲ್ಲ ತಿಂತಾರೆ ಸ್ವಲ್ಪ ತಿಂದರೆ ಅದು ಹೊಟ್ಟೆ ತುಂಬ ತುಂಬತ್ತೆ ಆವಾಗ ತೂಕ ಕೂಡ ಕಮ್ಮಿ ಆಗ್ತಾ ಇರ್ತಾರೆ ದಿನನಿತ್ಯ ಕೆಲಸ ಮಾಡ್ತಾರೆ ಕೆಲಸಕ್ಕೆ ಹೋಗ್ತಾರೆ ಹಳ್ಳಿ ಸೈಡಲ್ಲಿ ಮನೇಲ್ಲೇ ಕೂರಲ್ಲ ಹಾಗಾಗಿ ಅವರಿಗೆ ಯಾವುದೇ ಥರ ಕಾಯಿಲೆನೂ ಬರಲ್ಲ ಮತ್ತು ಯಾರಿಗಾರ ಡಿಸೀಸು ಬರಲ್ಲ